ಇಪ್ಪತ್ತನಾಲ್ಕು ಹನ್ನೊಂದು ಸಾವಿರದ ಒಂಬೈನೂರ ಎಪ್ಪತ್ತ ಎರಡು ಇಪ್ಪತ್ತೆಂಟು ಮೂರು ಸಾವಿರದ ಒಂಬೈನೂರ ತೊಂಬತ್ತೆರಡು ಹದಿಮೂರು ಹನ್ನೆರಡು ಸಾವಿರದ ಒಂಬೈನೂರ ತೊಂಬತ್ತ ಎಂಟು ಐದು ಒಂಬತ್ತು ಎರಡು ಸಾವಿರದ ಒಂದು ನಾಲ್ಕು ಹನ್ನೊಂದು ಸಾವಿರದ ಒಂಬೈನೂರ ತೊಂಬತ್ತ ಏಳು